ನಮ್ಮ ವೃತ್ತಿ ಶಿಕ್ಷಕ ವೃತ್ತಿ ಆಗಿರೋದರಿಂದ ಶಾಲೆಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಜೀವನ ಮತ್ತು ಸಂಗೀತ ಯಾವ ರೀತಿಯಾಗಿ ಸಮ್ಮಿಳಿತವಾಗಿರ್ತದೆ ಅನ್ನೋ ಅಂಥದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದೀನಿ ನಮ್ಮ ವೃತ್ತಿ ಶಿಕ್ಷಕ ವೃತ್ತಿ ಶಾಲೆಗಳಲ್ಲಿ ಸಾಮಾನ್ಯವಾಗಿ ಈ ಸಂಗೀತವನ್ನು ಕಲಿಸುವಂಥ ಸಂಗೀತ ಮನಸ್ಸಿಗೆ ಮುದವನ್ನ ನೀಡತಕ್ಕಂಥ ಒಂದು ಕಾರ್ಯಕ್ರಮ ಈ ಸಂಗೀತದ ಮೂಲಕ ಹಲವಾರು ಸಂಗತಿಗಳನ್ನು ನಾವು ಮಕ್ಕಳಿಗೆ ತಿಳಿಸ್ಬೋದು ಸಂಗೀತ ಮನಸ್ಸಿಗೆ ಮುದ ನೀಡುವುದ್ರ ಜೊತೆಗೆ ಆರೋಗ್ಯವನ್ನು ವೃದ್ಧಿಸ್ತದೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡ್ತದೆ ಆರೋಗ್ಯ ವೃದ್ಧಿಯಾಗ್ತದೆ ಸ್ನಾಯುಗಳು ಗಟ್ಟಿ ಆಗ್ತವೆ ಹಾಡುವಿಕೆಯಲ್ಲಿ ಆ ಒಂದು ಇಂಪನ್ನು ಕೊಡ್ತದೆ ಆ ಇಂಪು ಮನಸ್ಸಿಗೆ ನೆಮ್ಮದಿಯ ಮತ್ತು ಇತರರಿಗೂ ಸಹ ನೆಮ್ಮದಿಯನ್ನು ನೀಡತಕ್ಕಂತಹ ಸಂಗೀತ ಇವತ್ತು ಆ ಶಾಲೆಗಳಲ್ಲಿ ಸಂಗೀತ ಶಿಕ್ಷಕರ ಮೂಲಕ ಕೊಡ್ತಾ ಇರುವುದು ನಿಜವಾಗಿಯೂ ಸಂತೋಷದ ಸಂಗತಿ ಸಾಮಾನ್ಯವಾಗಿ ಆ ಸಂಗೀತವನ್ನು ನಾವು ಪಾಠ ಮಾಡುವಂಥ ಸಂದರ್ಭದಲ್ಲಿ ಅಳವಡ್ಸಿದಾಗ ಮಕ್ಕಳಿಗೆ ಅತ್ಯಂತ ಆಸಕ್ತಿದಾಯಕವಾಗಿ ಮಕ್ಕಳು ಕೇಳುವಂಥ ಸಂದರ್ಭ ಬಹಳ ಇದೆ ಇವತ್ತು ಕೇವಲ ಪಾಠ ಅಂತ ಅಂದಾಗ ಪಾಠ ಮಾಡೋದು ಅಂತಂದಾಗ ಕೇವಲ ಲೆಕ್ಚರ್ ಮೆತಡ್ ಮಾಡಿದರೆ ಅಲ್ಲಿ ಆ ರಸವತ್ತಾಗಿರತಕ್ಕಂಥ ಒಂದು ಭಾವ ಹೊರ ಹೊಮ್ಮುವುದಿಲ್ಲ ಅದು ಮಕ್ಕಳಿಗೆ ಅರ್ಥವೂ ಆಗೋದಿಲ್ಲ ಸಂದರ್ಭಾನುಸಾರ ಹಾಡುಗಳು ಕತೆಗಳನ್ನು ಹೇಳೋದ್ರ ಮೂಲಕ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಉಂಟು ಮಾಡ್ಬೋದು ಆ ವಿಷಯವನ್ನು ಮಕ್ಕಳಿಗೆ ಅರ್ಥ ಮಾಡಿಸುವಿಕೆಯಲ್ಲಿ ಸಂಗೀತ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಅನ್ನುವಂಥ ಮಾತು ನನ್ನದು ಈ ವೃತ್ತಿ ಕೌಶಲ್ಯವನ್ನು ಹೆಚ್ಚಿಸ್ಲಿಕ್ಕೆ ನಾವು ಸಂಗೀತವನ್ನು ಅಲ್ಲಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಸೂಕ್ತ ಮಕ್ಕಳೂ ಸಹ ಅಷ್ಟೇ ಅದಕ್ಕಾಗಿ ಈ ಯಾವುದೇ ಒಂದು ಪಾಠ ಮಾಡುವಾಗ ವಿಶ್ರಾಂತಿ ಇರ್ತದೆ ಮಧ್ಯೆ ಮಧ್ಯೆ ಕವನಗಳಿರ್ತವೆ ಸಂಗೀತ ಇರ್ತದೆ ಅವುಗಳ ಮೂಲಕ ನಾವು ಹೇಳುವಂಥದ್ದು ಚಟುವಟಿಕೆಗಳ ಮೂಲಕ ಪಾಠ ಮಾಡಬೇಕು ಅನ್ನುವಂಥದ್ದು ನಿಯಮ ಇದೆ ಆ ಚಟುವಟಿಕೆಗಳು ಮಕ್ಕಳಿಗೆ ಒಂದು ಮುದವನ್ನು ನೀಡ್ತದೆ ಜೊತೆಗೆ ಕಲಿಯಬೇಕು ಅಂತಕ್ಕಂಥ ಆಸಕ್ತಿ ಹುಟ್ಸ್ತದೆ ಆ ಆಸಕ್ತಿ ಆ ಮಕ್ಕಳಲ್ಲಿ ಒಂದೂ ಸೃಜನಶೀಲತೆಯನ್ನು ಹೆಚ್ಚಿಸಿ ಅವರ ವ್ಯಕ್ತಿತ್ವಕ್ಕೆ ದಾರಿ ಮಾಡಿ ಕೊಡ್ತದೆ ಆ ದಿಸೆಯಲ್ಲಿ ಪ್ರತಿಯೊಬ್ರೂ ನಾವು ಸಂಗೀತವನ್ನು ಆರಾಧಿಸಬೇಕು ಆರಾಧಿಸುವವರೇ ಆಗಿದ್ದೀವಿ ಸಂಗೀತ ಇವತ್ತು ಯಾರಿಗೂ ಎಲ್ಲ ಎಲ್ಲರಿಗೂ ಬೇಕು ಆದರೆ ಕೆಲವರ್ನ ಕೆಲವು ಕೆಲವೊಬ್ಬರನ್ನನ್ನು ಮಾತ್ರ ಅದು ಕೈ ಮಾಡಿ ಕರೀತದೆ ಸಂಗೀತ ಅದನ್ನು ನಾವು ಹೇಗೆ ತಗೊತೀವಲ್ಲ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಶಾಲೆಗಳಲ್ಲಿ ಇವತ್ತು ಪ್ರಾರ್ಥನೆಯಿಂದ ಹಿಡ್ಕೊಂಡು ಶಾಲೆಯು ಮುಗಿಯುವ ತನಕವೂ ಸಹ ಅಲ್ಲಿ ಹಲವಾರು ವಿಚಾರಗಳಲ್ಲಿ ಸಂಗೀತದ ಪಾತ್ರ ಅಂದರೆ ಅದು ಸಂಗೀತ ಅಂತ ಅಂದಾಗ ಕೇವಲ ಹಾಡಲಿಕ್ಕೆ ಮಾತ್ರ ಬರೋದಿಲ್ಲ ಅದರ ಜೊತೆಗೆ ನಾವೂ ಹಾಡ್ತಾ ಮಕ್ಕಳಲ್ಲಿ ರಾಗ ಆ ಭಾವ ಆ ತಾಳ ಜ್ಞಾನ ಜೊತೆಗೆ ಸಾಹಿತ್ಯದ ಭಾವ ಅವೆಲ್ಲವನ್ನೂ ಸಹ ನಾವು ಮಕ್ಕಳಲ್ಲಿ ಮೂಡಿಸುವಂಥದ್ದು ಗೊತ್ತಾಗ್ತದೆ ಶಾಲೆಗಳಲ್ಲಿ ಈ ಜೀವನದ ಪಾಠ ಅಂತಂದಾಗ ಜೀವನದ ಪಾಠ ಈ ನಿತ್ಯ ಜೀವನದಲ್ಲಿ ಆಗಿ ಹೋಗತಕ್ಕಂಥ ಸಂಗತಿಗಳು ತಂದೆ ತಾಯಿ ವಿಚಾರಗಳು ಕುಟುಂಬ ಪರಿಸರ ಊರು ಅಲ್ಲಿ ಸಾಮಾಜಿಕ ಪರಿಸರ ಇವೆಲ್ಲವನ್ನೂ ನಾವು ಅರ್ಥೈಸಿಕೊಳ್ಳುವಾಗ ಸಂಗೀತ ಬಹಳವೇ ಬಹಳ ಒಂದು ಮುಖ್ಯವಾಗಿರತಕ್ಕಂಥ ಪಾತ್ರವನ್ನು ವಹಿಸ್ತದೆ ಸಾಹಿತ್ಯದ ಘಮಲು ಆ ಸಾಹಿತ್ಯದ ಭಾವ ವ್ಯಕ್ತಿಯು ಏನಾದರೂ ಒಂದು ಏನು ಮಾಧ್ಯಮ ಅಂತ ಹೇಳ್ತೀವಲ್ಲ ಕೇವಲ ಬೋಧನಾ ಮಾಧ್ಯಮ ಮಾತ್ರ ಪರಿಣಾಮಕಾರಿ ಅನ್ನುವಂಥದ್ದಿದೆ ಆದರೆ ಸಂಗೀತವೂ ಸಹ ಒಂದು ಮಾಧ್ಯಮ ಆ ಸಂಗೀತದ ಮೂಲಕ ನಾವು ಈ ಸಮಾಜವನ್ನು ತಿದ್ದಲಿಕ್ಕೆ ಮಕ್ಕಳನ್ನು ತಿದ್ದಲಿಕ್ಕೆ ಈ ಪರಿಸರವನ್ನು ತಿದ್ದಲಿಕ್ಕೆ ಹಲವಾರು ವಿಚಾರಗಳಲ್ಲಿ ಸಂಗೀತ ಅವಿನಾಭಾವ ಸಂಬಂಧವನ್ನು ಹೊಂದಿದೆ ಈ ಸಂಗೀತದ ಮೂಲಕ ಅನೇಕ ವಿಚಾರಗಳಲ್ಲಿ ನಾವು ಭಾವನಾಜೀವಿಗಳಂತೆ ಅಂತ ನಾವು ಹೇಳ್ಬೋದು ಯಾರಿಗೆ ಹಾಡು ಪ್ರಭಾವ ಬೀರ್ತದೇನೋ ಪ್ರಭಾವ ಬೀರತಕ್ಕಂಥ ಹಾಡು ಆ ವ್ಯಕ್ತಿಯ ಭಾವನೆಗಳನ್ನು ಅರಳಿಸ್ತದೆ ಆತ ಅಳ್ಬೋದು ನಗ್ಬೋದು ಅಥವಾ ಮತ್ತೇನೋ ಆತನ ವ್ಯಕ್ತಿತ್ವದಲ್ಲಿ ಸಂಚಲನ ಉಂಟಾಗ್ತದೆ ಆ ಸಂಚಲನ ಉಂಟು ಮಾಡತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಶಕ್ತಿ ಇರೋದು ಸಂಗೀತದಲ್ಲಿ ಸಂಗೀತವನ್ನು ನಾವು ತಿಳ್ಕೊಳ್ಳಬೇಕು ಆರಾಧಿಸಬೇಕು ಅದೊಂದು ಆ ಒಂದು ಕೌಶಲ್ಯ ಅದೊಂದು ಕೌಶಲ್ಯ ಅದು ಕ್ರಿಯಾತ್ಮಕತೆ ಅದನ್ನು ನಾವು ನಮ್ಮ

ಹಾಗೇ ಈ ಹಾಡುವುದರ ಮೂಲಕ ಕಣ್ ಸಂಗೀತವನ್ನು ನಾವು ಕಲಿಬೋದು ನಾವು ಕಲಿಯೋದರ ಮೂಲಕ ಹಲವಾರು ವಿಚಾರಗಳನ್ನು ಆ ಒಂದು ಸಂಗೀತ ಅಂತಕ್ಕಂಥ ಮಾಧ್ಯಮದ ಮೂಲಕ ಮಕ್ಕಳಿಗೆ ತಿಳಿಸಿಕೊಡ್ಬೋದು ಅನ್ನುವಂಥ ವಿಚಾರ ಇವತ್ತು ಮೌಲ್ಯಗಳು ಕುಸೀತಾ ಇವೆ ಅನ್ನುವಂಥದ್ದು ಬಹಳ ಆ ಒಂದು ಕಂಡು ಬರ್ತದೆ ಸಮಾಜವನ್ನು ಸಮಾಜದ ದಿಕ್ಕನ್ನ ಬದಲಿಸ್ತಾ ಬದಲಾಯಿಸ್ತಾ ಇರತಕ್ಕಂಥ ಮಾಧ್ಯಮಗಳ ಕಪಿಮುಷ್ಟಿಯಲ್ಲಿ ಇವತ್ತು ಮಕ್ಕಳು ಸಿಕ್ಕಿ ಹಾಕಿಕೊಂಡಿದ್ದಾರೆ ಅದರಿಂದ ಮಕ್ಕಳನ್ನು ಹೊರ ತರಬೇಕಂತಂದರೆ ಸಂಗೀತ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಮಕ್ಕಳು ಮೊಬೈಲ್ ದಾಸರಾಗಿದ್ದಾರೆ ಟಿವಿ ದಾಸರಾಗಿದ್ದಾರೆ ಅನ್ನುವಂಥದ್ದು ನಾವು ಕೇಳ್ತೀವಿ ಅದರಿಂದ ಮಕ್ಕಳನ್ನು ಹೊರ್ತುಪಡಿಸ್ಬೇಕು ಅಂತಂದರೆ ನಾವು ಹೊಸ ಹೊಸ ವಿಚಾರಗಳನ್ನು ಮಕ್ಕಳಿಗೆ ಹೇಳಬೇಕು ಅದರಲ್ಲಿ ಸಂಗೀತವೂ ಒಂದು ಸಂಗೀತ ಅಂತ ಅಂದಾಗ ಕೇವಲ ಹಾಡುಗಾರಿಕೆ ಹಾಡುಗಾರಿಕೆ ಜೊತೆಗೆ ತಬಲಾ ಅದರ ಜೊತೆಗೆ ಸಿತಾರ್ ನುಡಿಸುವುದು ಅದರ ಜೊತೆಗೆ ತಂಬೂರಿ ನುಡಿಸುವುದು ಅದರ ಜೊತೆಗೆ ಇನ್ನಿತರ ಸಂಗೀತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಧ್ಯಮಗಳನ್ನು ಎಲ್ಲ ತಾಳ ವಾದ್ಯಗಳನ್ನು ಕಲಿಯಲಿಕ್ಕೆ ಸಾಧ್ಯತೆ ಇದೆ ಆ ಮೂಲಕ ಸಂಗೀತ ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ ನಮ್ಮ ಸ್ನಾಯುಗಳನ್ನು ಗಟ್ಟಿಗೊಳಿಸ್ತದೆ ಆ ಗಟ್ಟಿಗೊಳಿಸತಕ್ಕಂಥ ಕೆಲಸದಲ್ಲಿ ಸಂಗೀತವನ್ನು ನಾವು ಮಕ್ಕಳಿಗೆ ಇವತ್ತಿನ ಮಕ್ಕಳಿಗೆ ಕೊಟ್ಟಿದ್ದಾದ್ರೆ ಈ ಏನು ಮೌಲ್ಯಗಳು ಅಧ ಪತನ ಆಗ್ತಾ ಇವೆ ಅನ್ನುವಂಥದ್ದು ಇದೆಯಲ್ಲ ಅದರಿಂದ ನಾವು ತಪ್ಪಿಸಬೋದು ಈಗ ಮೊಬೈಲ್ ದಾಸರಾಗಿದ್ದಾರೆ ಅನ್ನುವಂಥದ್ದು ಎಷ್ಟು ಇವತ್ತು ಸತ್ಯ ಇದೆ ಅಂತಂದರೆ ನಾವು ಒಂದು ಮನೆಯನ್ನು ಹೊಕ್ಕಾಗ ಆ ಮನೆಯಲ್ಲಿ ತಂದೆ ತಾಯಿಯಿಂದ ಹಿಡಿದು ಎಲ್ಲ ಕುಟುಂಬದ ಪ್ರತಿ ಸದಸ್ಯರ ಕೈಯಲ್ಲಿ ಮೊಬೈಲ್ ಇರ್ತದೆ ಮಕ್ ಯಾರೂ ಯಾರೊಂದಿಗೂ ಮಾತನಾಡುವುದಿಲ್ಲ ಮೊಬೈಲ್ಗಳು ಮಾತ್ರ ಮಾತಾಡ್ತಿರ್ತವೆ ಮೊಬೈಲ್ಗಳು ಅವರು ಈ ಸಂಬಂಧಗಳಲ್ಲೇ ಸಂಬಂಧಗಳ ಕೊಂಡಿಯನ್ನು ತಗ್ದು ಹಾಕಿರತಕ್ಕಂಥದ್ದು ಈ ಮೊಬೈಲುಗಳು ಈ ಮೊಬೈಲ್ಗಳಿಂದ ಮಾನವನನ್ನು ಮಕ್ಕಳನ್ನು ಒಂದು ಆ ಕೊಂಡಿಯನ್ನು ತಪ್ಪಿಸಬೇಕು ಅಂತಂದರೆ ಸಂಗೀತ ಬಹಳ ಪ್ರಮುಖ ಪಾತ್ರ ವಹಿಸ್ತದೆ ಸಂಗೀತವನ್ನು ಮಕ್ಕಳಿಗೆ ಕಲಿಸುವುದರ ಮೂಲಕ ಇವತ್ತು ಸಂಗೀತ ಕ್ಲಾಸ್ಗಳು ಸಾಕಷ್ಟು ಇದಾವೆ ಆ ಕ್ಲಾಸ್ಗಳಿಗೆ ಮಕ್ಕಳನ್ನು ಹಾಕೋದರಿಂದ ಮಕ್ಕಳು ಆ ಸಂಗೀತ ಕಲೀತಾರೆ ಆರಾಧಿಸ್ತಾರೆ ಮಕ್ಕಳ ಮೈಂಡ್ ಡೈವರ್ಟ್ ಆಗ್ತದೆ ನಾನು ಹಾಡೋದಕ್ಕಿಂತ ಮೊಬೈಲ್ ನೋಡೋದಕ್ಕಿಂತ ಟಿವಿ ನೋಡೋದಕ್ಕಿಂತ ಮತ್ತೊಂದೇನೋ ಮಾಡೋದಕ್ಕಿಂತ ಈ ಹಾಡೋದರಿಂದ ನನಗೆ ಚಲೋ ಆಗ್ತದೆ ಅನ್ನುವಂಥ ಒಂದು ವಿಚಾರ ಅವರಲ್ಲಿ ಬಂತು ಅಂತಂದರೆ ಖಂಡಿತವಾಗಿಯೂ ಅದರಿಂದ ಅವರು ದೂರ ಸರಿಯಲಾರರು ಅದರ ಜೊತೆಗೇ ಅವರಲ್ಲಿ ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪ ಆಗ್ತದೆ ರೂಪುಗೊಳ್ತದೆ ಹೇಗೆ ಅಂತಂದರೆ ಈ ಎಂಬತ್ತ್ನಾಲ್ಕು ಸಾವಿರ ಮೌಲ್ಯಗಳದವು ಅಂತೇಳಿ ಹೇಳ್ತಾರೆ ಈ ಎಂಬತ್ತ್ನಾಲ್ಕು ಸಾವಿರ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಸಾಧ್ಯವಾ ಅನ್ನುವಂಥದ್ದು ನಮ್ಮ ಪುಸ್ತಕಗಳು ಹೇಗಿದವೆ ಅಂತಂದರೆ ಟೆನ್ ಕೋರ್ ಎಲಿಮೆಂಟ್ಸ್ ಮೇಲೆ ಪುಸ್ತಕದ ರಚನೆ ಆಗಿದವೆ ಆ ಪುಸ್ತಕಗಳನ್ನು ಮಕ್ಕಳು ಓದಬೇಕು ಓದುವಂಥ ರೂಢಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂತಂದರೆ ಈ ಸಹಪಠ್ಯ ಚಟುವಟಿಕೆಗಳ ಬಗ್ಗೆ ಮಕ್ಕಳು ಗಮನ ಹರಿಸುವಂತೆ ನಾವೆಲ್ಲ ನೋಡಬೇಕು ಈ ಸಹಪಠ್ಯ ಚಟುವಟಿಕೆಗಳು ಅದರಲ್ಲಿ ಸಂಗೀತ ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನು ವಹಿಸ್ತದೆ ಆ ಮೂಲಕ ಮಕ್ಕಳೂ ಕ್ರಿಯಾಶೀಲರಾಗಿ ಬೆಳೀಬೇಕು ಈ ದೇಶಕ್ಕೆ ಏನಾದರೂ ಕೊಡಬೇಕು ಬದಲಾವಣೆ ಕಾಣಬೇಕು ಮಕ್ಕಳಲ್ಲಿ ಬದಲಾವಣೆ ಕಾಣಬೇಕು ಸಮಾಜದಲ್ಲಿ ಬದಲಾವಣೆ ಕಾಣಬೇಕು ಅವರ ಅವರಿಂದ ಏನಾದರೂ ಸಾಧನೆ ಮಾಡಿಸ್ಬೇಕು ಅನ್ನುವಂಥದ್ದಿದ್ದರೆ ಮಕ್ಕಳನ್ನು ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಲೇಬೇಕು ಇವತ್ತು ಏನಾಗಿದೆ ಅಂತಂದರೆ ಮಕ್ಕಳಿಗೆ ನಾವು ಹೇಳೋದಿಲ್ಲ ಬರೇ ಓದು ಓದು ಓದು ಅಂತಕ್ಕಂಥ ಒಂದು ಕ್ರಿಯೆ ಬಿಟ್ಟರೆ ಬೇರೆ ಯಾವುದೇ ಕ್ರಿಯೆಯನ್ನು ಮಕ್ಕಳಿಂದ ನಾವು ಮಾಡಿಸೋದಿಲ್ಲ ಅದಕ್ಕಾಗಿ ಮಕ್ಕಳಲ್ಲಿ ಓದು ಅನ್ನುವುದಕ್ಕಿಂತ ಓದುವ ಕೌಶಲ್ಯ ಅವರೇ ಹುಟ್ಟಿಸ್ಕೊಳ್ಬೇಕು ಸೆಲ್ಪ್ ಲರ್ನಿಂಗ್ ಅಂತಾರಲ್ಲ ಹಾಗೆ ಅವರಲ್ಲಿ ತಾವೇ ತಮಗೆ ತಾವೇ ಮೋಟಿವೇಷನ್ ಆಗ್ಬೇಕು ಆ ಮೋಟಿವೇಷನ್ ಆಗ್ಬೇಕು ಅಂತಂದರೆ ಅವರಲ್ಲಿ ಒಂದು ಸಕಾರಾತ್ಮಕವಾಗಿರತಕ್ಕಂಥ ವಿಚಾರಗಳು ಬರಬೇಕು ಈ ಸಕಾರಾತ್ಮಕವಾಗಿರತಕ್ಕಂಥ ವಿಚಾರಗಳು ಬರಬೇಕಂದ್ರೆ ಸಂಗೀತ ಅವರಲ್ಲಿ ಒಂದು ಒಳ್ಳೆಯ ಮನೋಭಾವನೆಯನ್ನು ಉಂಟು ಮಾಡ್ತದೆ ಒಂದು ಸಂಸ್ಕಾರವನ್ನ ಕೊಡ್ತದೆ ಆ ಸಂಸ್ಕಾರ ಬಾಳಿಗೆ ದಾರಿಯನ್ನು ರೂಪಿಸಿಕೊಡ್ತದೆ ಜೊತೆಗೆ ವ್ಯಕ್ತಿತ್ವವನ್ನು ರೂಪಿಸ್ತದೆ ಅವರು ಅಂದುಕೊಂಡಂಥ ವಿಚಾರಗಳಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ಜಗತ್ತಿನಲ್ಲಿ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅಂತಕ್ಕಂಥ ಒಂದು ಮಾತಿದೆ ಆ ಮಾತಿಗೆ ಪುಷ್ಟಿ ಕೊಡತಕ್ಕಂಥದ್ದು ಸಂಗೀತ ಸಂಗೀತವನ್ನು ಪ್ರತಿಯೊಬ್ಬರೂ ಆರಾಧಿಸಬೇಕು ಅನುಭವಿಸ್ಬೇಕು ಅನ್ನುವಂಥ ಅನಿಸಿಕೆ ನನ್ನದು